ನಾ ಎರಡು ನಿಂಷದ ಹಿಂದೆ ಫುಡ್ ಆರ್ಡರ್ ಮಾಡಿದ್ದೆ ಅದ್ರಲ್ಲಿ ಸ್ವಲ್ಪ ಮಿಸ್ ಆಗಿದೆ ಮರ್ತು ಹೋಗಿತ್ತು ಹೇಳೋಕ್ಕೆ ನಾನು ಮತ್ತೆ ಈಗ ನಾನು ಆ್ಯಡ್ ಮಾಡ್ಬೇಕು ಫುಡ್ಡು ಹಾಂ ಮುಂಚೆ ನಾನು ಎರಡು ಜೀರಾ ರೈಸು ಒಂದು ದಾಲ್ ತಡ್ಕ ನಾಲ್ಕು ನೂಡಲ್ಸ್ ಹೇಳಿದ್ದೆ ಹೌದು ಈಗ ಮತ್ತೆ ನನಗೆ ಪನೀರ್ ಗ್ರೇವಿ ಒಂದು ವೆಜ್ ಬಿರ್ಯಾನಿ ಎರಡು ಆಮೇಲೆ ತಂದೂರಿ ರೋಟಿ ನಾಲ್ಕು ಮತ್ತು ಮಶ್ರೂಮ್ ಕರಿ ಎರಡಿರಲಿ ಹಾಂ ಸ್ಪೈಸ್ ಬೇಕು ನಂಗೆ ಹಾಂ ನೆಷ್ಟು ಕೋಕಾಕೋಲಾ ಎರಡು ಲೀಟ್ರು ಸೆವೆನ್ ಅಪ್ ಮೂರು ಲೀಟ್ರು ಹಾಂ ಇಷ್ಟು ಹೌದು ಒಟ್ಟಿಗೆ ಬೇಕು ಹಾಂ ಒಟ್ಟಿಗೆ ಡೆಲಿವರ್ ಮಾಡೋಕ್ಕಾಗತ್ತಲ್ಲ